ನಾವು ಪ್ರಯಾಣಕ್ಕಾಗಿ ಹಲವಾರು ಸಾಧನಗಳನ್ನು ಬಳಸ್ತೇವೆ ಅದರಲ್ಲಿಯೂ ಬಸ್ಸು ಕಾರು ವಿಮಾನ ಸ್ಕೂಟರು ಎತ್ತಿನಗಾಡಿ ಹಿ ಈ ರೀತಿ ಸೈಕಲ್ಲು ಈ ರೀತಿ ಹಲವಾರು ಸಾಧನಗಳು ಇವೆ ಏನು ಮಾಡುವ ಅಂತಹ ಒಂದು ಸಾಧನಗಳಲ್ಲಿ ನಾನು ಆರಿಸಿಕೊಳ್ಳುವುದು ಅಂದರೆ ಆರಿಸಿಕೊಳ್ಳುವಂತಹ ಉತ್ತಮ ಸಾಧನ ಎಂದರೆ ಸೈಕಲ್ ಇದರ ಬಗ್ಗೆ ಒಂದು ಸ್ಮರಣೀಯವಾದ ವಿಷಯ ಅಂದರೆ ಇದಕ್ಕೆ ಹೆಚ್ಚು ಖರ್ಚಿದೆಯೇ ಈ ಸೈಕಲ್ ತೊಗೊಳ್ಳಿಕ್ಕೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡುವ ಅವಶ್ಯಕತೆ ಇಲ್ಲ ಒಂದು ಆರೇಳು ಸಾವಿರದ ರೂಪಾಯಿ ಒಳಗೆ ಆಗ್ತದೆ ಇನ್ನೂ ಎರಡನೇದಾಗಿ ಸೈಕಲಲ್ಲಿ ಸಣ್ಣ ಮಕ್ಕಳ ಇದರಿಂದ ಹಿಡಿದು ದೊಡ್ಡವರ ಥರ ಮ ಬೇಕಾದ ಬೇಕಾದ ಮಾಡೆಲ್ ಎಲ್ಲ ಸಿಗ್ತದೆ ಆದರೆ ಇದು ಎಷ್ಟೇ ದೊಡ್ಡ ಮಾಡೆಲಿರಲಿ ಎಷ್ಟೇ ಸಣ್ಣದಿರಲಿ ಖರ್ಚು ಎಲ್ಲ ಸಾರಿಗೆ ಸಾಧನಗಳಿಗಿಂತ ಇದು ಕಡಿಮೆಯೇ ಇದಕ್ಕೆ ಪೆಟ್ರೋಲ್ ಅವಶ್ಯಕತೆ ಇಲ್ಲ ಇದಕ್ಕೆ ಏನಾದ್ರೂ ಹೊತ್ಕೊಂಡು ಹೋಗಲಿಕ್ಕೆ ಹಿಂದೆ ಕ್ಯಾರಿಯರ್ ಇರ್ತದೆ ಏನಾದರೂ ತೊಗೊಂಡು ಹೋಗಲಿಕ್ಕೂ ಸಹಾಯ ಆಗ್ತದೆ ಅದರಂತೆ ಇದರಲ್ಲಿ ಇನ್ನ ಒಂದು ದೊಡ್ಡ ಲಾಭ ಅಂದರೆ ಆರೋಗ್ಯಕರ ಒಂದು ಸಾಧನ ಅಂತ ಹೇಳಬೌದು ಇದು ಸೈಕಲ್ ತುಳಿಯುವುದರಿಂದ ದೇಹಕ್ಕೆ ಒಂದು ಉತ್ತಮ ವ್ಯಾಯಾಮ ಕೊಡ್ತದೆ ಅಂತ ಹೇಳಬೌದು ಇನ್ನು ಸೈಕಲ್ನಲ್ಲಿ ಹೊ ಹೋದರೆ ಸ್ವಲ್ಪ ತಡವಾಗಿ ಹೋದರೂ ಒಂದು ರೀತಿ ಮಜ ಬರ್ತದೆ ಏಕೆಂದ್ರೆ ನಾವು ಸೈಕಲ್ಲನ್ನು ಸ್ವಲ್ಪ ಇದು ಕೆಲಸ ಆದ್ರೂ ಸೈಕಲನ್ನು ತುಳಿತಾ ತುಳಿತಾ ಮುಂದೆ ಹೋಗುವಾಗ ಅದೂ ರಮಣೀಯವಾದ ಒಂದು ಸ್ಮರಣೀಯವಾದ ಒಂದು ಅವಕಾಶ ಅನ್ನಿಸ್ತದೆ ಅದೇ ನಾವು ಬಸ್ನಲ್ಲಿ ಎಲ್ಲ ಹೋದರೆ ಹೋಗಿ ಕೂತ್ಕೊಂಡಾಗ ಅಷ್ಟೇ ಮತ್ತೆಂಥ ಎಕ್ಸಸೈಸ್ ಇರೋದಿಲ್ಲ ಅದು ಅದರಷ್ಟಕ್ಕೆ ಹೋಗ್ತಾ ಇರ್ತದೆ ಇದು ನಮ್ಮ ಕೈಯಿಂದ ನಾವು ಹೋ ಹೋ ಕ ತೆಗೆದುಕೊಂಡು ಹೋಗುವಂತಹ ಒಂದು ಸಾರಿಗೆಯ ಒಂದು ಸಾಧನ ಅಂತ ನನಗನ್ನಿಸ್ತದೆ ಇದು ಎಲ್ಲ ಸಾರಿಗೆ ಸಾಧನಕ್ಕಿಂತ ಅತೀ ಉತ್ತಮವಾದದ್ದು ಅಂತ ನನ್ನ ಅನಿಸಿಕೆಯಾಗಿದೆ